ಹೂವಿನ ಅಂಗ್ಡಿಯೋರು ಹಾಂ ನಿಮ್ಮ ಕಡೆ ಯಾವೂವಾ ಸಿಗ್ತವೆ ಹಾಂ ಹಾಂ ಹ್ಞೂ

ಸೇವಂತಿ ಹೂವು ಸಿಗ್ತಾವೆ ರೀ ಹಾಂ ಬಿಳಿಯ ಬ ಬಿಳಿ ಬಣ್ಣದ ಹಾಂ ಗುಲಾಬಿ ಹೂ ಅದೆ ಹಾಂ ಹ್ಯಾಂಗೆ ಕೆಜಿ ಅವು ಹಾಂ ಅಲ್ಲ ಗುಲಾಬಿ ಹಾಂ ಹಾಂ ನಮ್ಗೆ ಒಂದು ಟೋಟಲ್ ಒಂದು ಐವತ್ತು ಬೇಕಾಗಿದ್ದವು ಹಾಂ ಮತ್ತು ಆಮೇಲೆ ಸೇವಂತಿ ಹೂವು ಕಳಿಸು ಬಿಳಿ ಹೂ ಕಟ್ಟಿದ್ದು ಬೇಕಾಗಿದ್ದವು ಹಾಂ ಅವು ಹೆಂಗೆ ಮಾರು

ಹಾಂ ರೀ ಅಲ್ಲಒಂದು ಮಾರು ಎಷ್ಟು

ಹಾಂ ಹಾಂ

ಮಲ್ಲಿಗೆ

ಹ್ಞೂ ಸರಿ ನಮಗೆ ನಾಳೆ ಬರ್ಬಹುದಾ ಹಾಂ ಬರ್ತೀವಿ ರೀ